ಬಾಲ್ಯದ ಸಣ್ಣವರಿದ್ದಾಗಿಂದ ಕಲಿತಿರುವಂಥ ಶಾಲೆಯಲ್ಲಿ ಕಲಿತಿರುವಂಥ ಬಹಳಷ್ಟು ವಿಷಯಗಳ ಬಗ್ಗೆ ನನ್ಗೆ ಇನ್ನು ತನಕ ನೆನಪು ಇಲ್ಲ ಯಾಕಂದ್ರೆ ನಾವು ಕಲ್ತಿರೋ ವಿಷಯಗಳು ಈಗ ಅವು ಬಹಳ ಹಳೆಯದು ಅನ್ಸ್ಕೋತದ ಆಮೇಲೆ ನಾವು ಕಲಿಬೇಕಾರೆ ಬರೇ ಪರೀಕ್ಷೆ ಬರಿಲಿಕ್ಕೆ ಕಲ್ತೇವೆ ಸೊ ಅದು ನನಗೆ ಭಾಳ ನೆನಪಿಲ್ಲ ಆದ್ರೆ ಯಾವಾಗ ನಾನು ಬಾ ಇತಿಹಾಸ ಕಲಿಸ್ಲಿಕ್ ಶುರುಮಾಡಿದೆ ನಾನು ಒಬ್ಬ ಕಲಾ ವಿದ್ಯಾರ್ಥಿಯಾಗಿ ಆರ್ಟ್ಸ್ ಸ್ಟೂಡೆಂಟಾಗಿ ನಾನು ಓದಿದ್ದು ಬರೇ ಪರೀಕ್ಷೆಗೆ ಮಾತ್ರ ಆದ್ರೆ ನಾನು ಕಲಿಸ್ಲಿಕ್ ಶುರುಮಾಡಿದ ಮೇಲೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ ಶುರುಮಾಡಿದ ಮೇಲೆ ಭಾಳಷ್ಟು ವಿಷಯಗಳನ್ನು ಓದೀನಿ ಭಾಳಷ್ಟು ವಿಷಯಗಳನ್ನು ಕಲಿಸ್ತಾ ಕಲಿಸ್ತಾ ನಾನು ಕಲ್ತೇನಿ ಆ ವಿಷಯಗಳ ಬಗ್ಗೆ ಹೇಳುದಾತಂದ್ರೆ ಭಾಳಷ್ಟು ರಾಜರ ಬಗ್ಗೆ ಓದೇನಿ ಇತಿಹಾಸ ಅವಾಗ ನಾನು ಓದಿದ್ದು ಬರೇ ಪರೀಕ್ಷೆಗೆ ಆದ್ರೆ ಈಗ ನಾನು ಯಾಕಂದ್ರೆ ಮಕ್ಕಳು ಕೇಳಿದಾಗ ಆನ್ಸರ್ ಕೊಡ್ಲಿಕ್ಕೆ ಬರಲಿಲ್ಲ ಅಂದ್ರ್ ನಾನು ಎಂಥ ಶಿಕ್ಷಕ ಅಂತ ಅನ್ಸ್ಕೋಬಾರ್ದು ಅನ್ನೋ ಕಾರ್ಣಕ್ಕಾದ್ರೂ ನಾನು ಮುಂಚೆ ಓದಿಕೊಂಡು ಭಾಳಷ್ಟು ರಾಜ್ರ ಬಗ್ಗೆ ಅವರಿಗೆ ಹೇಳಿಕೊಟ್ಟೇನಿ ಇವತ್ತಿಗೂ ಕೂಡ ಇತಿಹಾಸ ನಾನೇ ಕಲಿಸ್ತೇನಿ ಆ ಇತಿಹಾಸ್ದಲ್ಲಿ ಬರೋ ನಾನಾ ನಮೂನೆ ನೂರಾರು ರಾಜರುಗಳ ಬಗ್ಗೆ ನಾನು ಹೇಳೇನಿ ಅವ್ರಲ್ಲೇ ನನಗೆ ಭಾಳ ಇಷ್ಟ ಆಗಿದ್ದು ರಾಜ ಮನೆತನ ಅಂದ್ರೆ ಒಂದು ದೆಹಲಿ ಸುಲ್ತಾನರು ಮತ್ತು ಮೈಸೂರು ಸುಲ್ತಾನರು ಮೈಸೂರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿರ್ಬೇಕಾದ್ರಂತೂ ನನಗೆ ಭಾಳ ಹೆಮ್ಮೆನೂ ಅನಿಸ್ತದ ಬಹಳಷ್ಟು ವಿಷಯಗಳನ್ನು ನಾನು ಹೇಳ್ಲಿಕ್ಕೆ ಇಷ್ಟನೂ ಆಗುತ್ತೆ ಯಾಕಂದ್ರೆ ಒಂದು ನಾನು ಸ್ವತಃ ಆ ಜಾಗವನ್ನು ನೋಡೇನಿ ಒಂದು ದೆಹಲಿನೂ ನೋಡೇನಿ ಇನ್ನೊಂದು ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅಲ್ಲಿ ಆಳಿದಂಥ ರಾಜ್ರು ಯಾರು ಯಾರು ಅವ್ರು ನನಗೆ ಕಣ್ಮುಂದೆ ಬರ್ತಿರೋದರಿಂದ ಅವ್ರ ವಿಷಯದ ಬಗ್ಗೆ ಹೇಳ್ತಿರ್ಬೇಕಾರೆ ಭಾಳಷ್ಟು ಸರಾಗವಾಗಿ ಆ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದ್ರೆ ಒಂದು ಮೈಸೂರು ಸುಲ್ತಾನರು ಅಂತ ಬಂದ್ರಂತೂ ಅದ್ರೊಳಗೆ ಹೈದರಾಲಿ ಆಮೇಲೆ ಟಿಪ್ಪು ಸುಲ್ತಾನ್ ಇವ್ರ ಬಗ್ಗೆ ಹೇಳ್ಬೇಕಾರ್ ನನಗೆ ಭಾಳ ಹೆಮ್ಮೆ ಅನಿಸ್ತದ್ ಯಾಕಂದ್ರೆ ಆ ಕಾಲದಾಗ ಬ್ರಿಟೀಷರ್ನನ್ನು ಎದ್ರುಸ್ಕೊಂಡು ಯಾಕಂದ್ರೆ ತೋಪುಗಳನ್ನ ಎದ್ರುಸಿದಂತಹ ಅದ್ಭುತ ರಾಜರುಗಳ ಒಳಗೆ ಅವ್ರನ್ನು ನಾನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಯಾರಂತಂದ್ರೆ ನಮ್ಮ ಉತ್ರ ಕರ್ನಾಟಕದಾಗೆ ಸಂಗೊಳ್ಳಿ ರಾಯಣ್ಣ ಯಾಕೆ ಅವ್ರು ಮಾಡಿದಂತಹ ಕೆಲಸ ಆಮೇಲೆ ಬ್ರಿಟೀಷರಿಗೆ ಕೊಟ್ಟಂತಹ ಏನು ಒಂದು ಕಷ್ಟಕರವಾದಂಥ ಸಮಯ ಏನಿತ್ತು ಟೈಮ್ ಏನಿತ್ತು ಅದನ್ನು ನೋಡ್ಲಿಕ್ಕೆ ಕೂತ್ರೆ ಆ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ತಾನ್ ಹೈದರಾಲಿ ಇವ್ರ ಬಗ್ಗೆ ನನಗೆ ಭಾಳಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಅನಿಸ್ತದ ಇನ್ನು ಭಾರ್ತದ ಇತಿಹಾಸ್ದಲ್ಲಿ ನಮಗೆ ಇನ್ನೂ ಹೆಚ್ಚು ಯಾರು ನನಗೆ ಇಷ್ಟ ಅಂತ ಕೇಳಿದರೆ ನಾನು ತುಘಲಕ್ ಬಗ್ಗೆ ಹೇಳ್ತೇನೆ ಯಾಕಂದ್ರೆ ಅವನಿಗೆ ಎಲ್ಲ ಕಡೆ ಹೆಂಗೆ ಇಟ್ಟಾರೆ ಹೆಂಗೆ ತೋರ್ಸ್ಯಾರೆ ಅಂದ್ರೆ ಹುಚ್ಚು ಮೊಹಮ್ಮದ ಅಂತ ಕರಿತಿದ್ರಂತೆ ಆದ್ರೆ ಆ ಹುಚ್ಚು ಮೊಹಮ್ಮದ ಯಾಕಂತ ಕರೆದ್ರು ಆ ಹುಚ್ಚ ಆಗ್ಲಿಕ್ಕೆ ಕಾರಣ ಯಾವಾಗ್ಲೂ ಹುಚ್ಚರೆ ಜಾಸ್ತಿ ಹ ದಿನ ಬಾಳೋದು ಯಾಕಂತಂದ್ರೆ ಅವರು ಸಾಧಾರಣವಾಗಿ ಮನುಷ್ಯರಿಗೆ ಏನು ಮಾಡ್ತಿರ್ತಾರೋ ಅದನ್ನು ಬಿಟ್ಟು ಏನಾದ್ರೂ ನಾನು ಮಾಡಬೇಕು ನನ್ನ ಜನರಿಗೆ ಅನ್ನೋದು ಇರ್ತದೆ ತಾಮ್ರದ ನಾಣ್ಯ ಬೆಳ್ಳಿ ನಾಣ್ಯ ತಾಮ್ರದ ನಾಣ್ಯ ಮಾಡಿ ಅದನ್ನು ಚಲಾವಣೆಗೆ ತಂದಿದ್ದಾಗ್ಲಿ ಇಂಥ ಸಾಕಷ್ಟು ವಿಷಯಗಳನ್ನು ನೋಡಿದಾಗ ಆಮೇಲೆ ದೆಹಲಿಯಿಂದ ದೌಲತಾಬಾದಿಗೆ ಶಿಫ್ಟ್ ಮಾಡಿದ್ದಾಗಲಿ ತನ್ನ ಇದನ್ನು ಆಸ್ಥಾನವನ್ನು ಇವನ್ನೆಲ್ಲ ನೋಡ್ಲಿಕ್ಕೆ ಕೂತ್ರೆ ಆ ಮನುಷ್ಯನಲ್ಲಿ ಏನೋ ಒಂದು ಹೊಸತನ ಇತ್ತು ಆಮೇಲೆ ಬ್ರಿಟೀಷ್ರನ್ನು ಎದುರು ಹಾಕ್ಕೊಳ್ಳೋಂತಹ ತಾಕತ್ತು ಇದ್ದಿದ್ದಕ್ ಅವ ಅಂಥವೆಲ್ಲ ಹುಚ್ಚುತನ ಮಾಡಿದನೋ ಏನೋ ಅಂತಲೂ ಕೆಲವೊಮ್ಮೆ ಅನಿಸ್ತದ ಇನ್ನು ಮೈಸೂರು ಸುಲ್ತಾನರ ಕಡೆ ಬಂದರೆ ಅವ್ರು ಏನು ಮಾಡಿದರು ಬ್ರಿಟೀಚರಿಗೆ ಎಷ್ಟು ಕಷ್ಟದ ಕಾಲ ಕೊಟ್ಟರು ಆ ಟೈಮ್ನೊಳಗೆ ನಮಗ್ ಹೀರೋಗಳಾಗಿ ನಿಂತಿದ್ದರು ಆ ವಿಷಯವನ್ನು ಓದಿದಾಗ ಇದನ್ನು ನಾವು ಒಂದು ಆ ಜಾಗವನ್ನು ನೋಡಿ ಕಲಿಸೋದು ಬೇರೆ ಆಗ್ತದೆ ಆಮೇಲೆ ಆ ಜಾಗದ ಬಗ್ಗೆ ತಿಳ್ಕೊಂಡು ಕಲ್ಸೋದು ಬೇರೆ ಆಗ್ತದೆ ಓದಿ ಕಲ್ಸೋದು ಏನಾಗ್ತದಂದ್ರೆ ಪಠ್ಯದೊಳಗೆ ಏನಿರ್ತದೆ ಅದನ್ನು ಓದಿ ಕಲಿಸ್ಬಿಡ್ತೇವಿ ಆದ್ರೆ ಅದನ್ನು ಜಾಗ ನೋಡಿಸಿ ನೋಡಿ ಅಥ್ವಾ ತೋರಿಸಿ ಕಲ್ಸೋದು ಏನಿರ್ತದೆ ಅದು ಒಂದು ಹೊಸ ಆಯಾಮವನ್ನು ಕೊಡ್ತದೆ ಅಂತ ನಾನು ಹೇಳ್ತೀನಿ